ನಾನು ನನ್ನ ಪ್ರದೇಶದಲ್ಲಿ ಓದ್ತಿದ್ದು ಅಂತ ಅಂದರೆ ನನ್ನ ಶಾಲೆ ಅಂದರೆ ಸಂತ ಆಂತೋನಿ ಶಾಲೆ ಅದು ಹೊಸದುರ್ಗದಲ್ಲಿದೆ ಅಲ್ಲಿ ವಿಶೇಷತೆ ಏನಪ್ಪಾ ಅಂತ ಅಂದರೆ ನಮ್ಮ ಶಿಕ್ಷಕರು ಏನಿದ್ದಾರೆ ತುಂಬ ಸ್ನೇಹಿತರಾಗಿ ನಮ್ಮೊಡನೆ ಇರ್ತಾರೆ ಯಾವ ಸಮಯದಲ್ಲಿ ಸ್ನೇಹಿತರಾಗಿರಬೇಕೋ ಆ ಸಮಯದಲ್ಲಿ ಸ್ನೇಹಿತರಾಗಿರ್ತಾರೆ ಯಾವ ಸಮಯದಲ್ಲಿ ನಮಗೆ ಏನದು ಯಾವ ಸಮಯದಲ್ಲಿ ಶಿಸ್ತಿನಿಂದಿರಬೇಕೋ ಆ ಸಮಯದಲ್ಲಿ ಶಿಸ್ತಿನಿಂದ ಇದ್ದರೆ ನಮಗೆ ಶಿಕ್ಷೆನೂ ಕೊಟ್ಟಿದ್ದಿದೆ ಅಂದರೆ ಅದರಿಂದಾನೆ ನಮಗೆ ನಾವು ಉತ್ತೀರ್ಣರಾಗೋಕ್ಕೆ ನಮಗೆ ಕೊನೇಲಿ ಉತ್ತೀರ್ಣರಾಗೋಕ್ಕೆ ನಮಗೆ ಅವಕಾಶ ಸಿಕ್ಕಿದ್ದು ಅದಕ್ಕೆ ನಾನು ಅವರಿಗೆ ಧನ್ಯವಾದ ಹೇಳ್ತಿನ್ ನಮ್ಮಂಥ ಶಾಲೆ ಇನ್ನೆಲ್ಲೂ ಇಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅವ್ರವ್ರ ಶಾಲೆ ಅವ್ರವ್ರಿಗೆ ಇಷ್ಟ ಆಗಿರುತ್ತೆ ಹಂಗೆ ನಮ್ಮ ಶಾಲೇನೂ ನಮಗೆ ತುಂಬ ಇಷ್ಟವಾದದ್ದು ಅಷ್ಟೆ